ಹಲೋ ಎಲೆಕ್ಟ್ರಿಕಲ್ ಇಂಜಿನಿಯರೇನ್ರಿ ತಾವು ಓಕೆ ಓಕೆ ಎಲೆಕ್ಟ್ರಾನಿಕ್ಸ್ ಕೂಡ ನಿಮಗೆ ಇದೆಯ ನಾಲೇಜು ಸರ್ ಈಗ ನಾನು ನಮ್ಮ ಮನೆಯ ಟೆರೇಸಿನ ಮೇಲೆ ಈ ಸೋಲಾರ್ ಪೆನಲ್ಗಳನ್ನು ಕೂಡಿಸ್ಬೇಕು ಅಂತ ಅನ್ನೋದು ಒಂದು ಆಲೋಚನೆ ಮಾಡ್ತಾಯಿದ್ದೀನಿ ಏಕಂದ್ರೆ ಇಂಧನ ಪರ್ಯಾಯ ಇಂಧನಗಳ ಬಗ್ಗೆ ನನಗೆ ಭಾಳ ಆಸಕ್ತಿ ಇದೆ ಆದ ಕಾರಣ ಈ ಸೋಲಾರು ಎನರ್ಜಿ ಮುಖಾಂತರ ನಮ್ಮ ಮನೆಗೆ ಬಳಕೆ ಆಗತಕ್ಕಂಥ ವಿದ್ಯುತ್ತನ್ನು ಜನ್ರೇಟ್ ಮಾಡ್ಬೇಕನ್ನೋ ಆಸೆ ಇದೆ ತಾವು ಅದಕ್ಕಾಗಿ ಹೆಚ್ಚಿನ ಒಂದು ಸಲಹೆಯನ್ನು ನೀಡಬೇಕು ಮತ್ತು ಅದರ ಬೆಲೆ ಎಷ್ಟಾಗತ್ತೆ ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ನಮಗಿಲ್ಲ ನಮ್ಮ ಒಂದು ನಲ್ವತ್ತು ಬೈ ಇಪ್ಪತ್ತು ಅಡಿಗಳ ಒಂದು ಪ್ ಇದು ಇದೆ ಸರ್ಕಮ್ಟೆನ್ಸು ಅದ್ರದ್ದು ಆ ಕ್ಷೇತ್ರ ಇದೆ ಅದಕ್ಕೆ ಅದ್ರ ತಕ್ಕನಂತಾಗಿ ನಾವು ಸೋಲಾರ್ ಪ್ಯನೆಲ್ ಕೂಡಿಸ್ಬೇಕಾಗಿದೆ ಅದ್ರದ್ದು ಎಷ್ಟು ವ್ಯಾಟ್ಸ್ ನಾವು ಅಲ್ಲಿ ಜನ್ರೇಟ್ ಮಾಡ್ಬೋದು ಮತ್ತು ನಮ್ಮ ಬಳಕೆ ಮ ಮನೆಯ ಬಳಕೆಗೆ ಎಷ್ಟು ಖರ್ಚಾಗ್ಬೋದು ಫ್ಯಾನು ಟಿ ವಿ ಲೈಟು ಮತ್ತು ವಾಟ್ರ್ ಪಂಪು ಇತ್ಯಾದಿಗಳನ್ನು ನಾವು ಬಳಸಿದಾಗ ನಮಗೆ ಎಷ್ಟು ಎನರ್ಜಿ ಬೇಕಾಗತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ಬೇಕು ತಾವು ಜೊತೆಗೆ ನಾವು ಬಳಕೆ ಮಾಡಿದ ಮೇಲೆ ಹೆಚ್ಚಿನ ಒಂದು ಜನ್ರೇಟ್ ಆಗ್ತಿತ್ತು ಅಂತಂದರೆ ಅದನ್ನು ನಾವು ಮತ್ತೊಬ್ರಿಗೆ ನಾವು ಅದನ್ನು ಮಾರಾಟ ಮಾಡೋದಕ್ಕೆ ಅವಕಾಶ ಉಂಟಾ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ಇದೆ ಅಂತ ಉಂಟು ಅಂತ ಅನ್ನೋದ್ ಗೊತ್ತಿದೆ ಅದಕ್ಕೆ ಗ್ರೈಡ್ ಅದ್ಕೆ ಕೊಡತಕ್ಕಂಥದ್ದು ಕೂಡ ಇದೆ ಆದ ಕಾರಣ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾಯಿದ್ದೀನಿ ಸಾರ್ ದಯವಿಟ್ಟು ಮಾಹಿತಿ ಕೊಡಿ